ಹಲೋ ನಮಸ್ತೆ ಟೈಲರ್ ರತ್ನಾಕರ್ ಅಲ್ಲಾ ಹಾಂ ಹೌದು ಸರ್ ನಮಸ್ತೆ ಇದು ನಾನು ಇಲ್ಲಿ ಸ್ಕೂಲಿದು ಎಚ್ ಎಮ್ ಮಾತಾಡ್ತಿರೋದು ಹ್ಞೂ ಹಾಂ ನಮ್ಮ ಇಲ್ಲಿದೆ ಪಕ್ಕದ್ದು ಸರ್ಕಾರಿ ಶಾಲೆದ್ದು ಎಚ್ ಎಮ್ ಹೌದು ಹಾಂ ಇದು ನಮ್ಮ ನಮ್ಮದು ಒಂದು ನಿಮ್ಮಲ್ಲಿ ಬ್ಯುಸಿ ಇದ್ದೀರಲ್ಲ ಇವಾಗ ಸ್ವಲ್ಪ ಹಬ್ಬದ್ದೆಲ್ಲ ಬ್ಯುಸಿ ಇದ್ದೀರಲ್ಲ ದೀಪಾವಳಿ ಹಬ್ಬ ಬರುತ್ತಲ್ಲ ನಮಗೊಂದು ಸ್ಟಾಫ್ ಹೌದು ನಮ್ಮ ಸ್ಕೂಲಲ್ಲಿ ಒಂದು ನಾಲ್ಕು ಮಂದಿ ಟೀಚರ್ಸ್ ಸ್ಟಾಫ್ ಇದ್ದಾರೆ ಹಾಂ ಟೀಚರ್ಸ್ ಹಾಂ ಮತ್ತು ನಾಲ್ಕು ಮಂದಿ ಸ್ಟಾಫ್ ಇದ್ದಾರೆ ಅಡಿಗೆ ಅವರೆಲ್ಲ ನಮಗೇನೇ ದೀಪಾವಳಿ ಹಬ್ಬಕ್ಕೊಂದು ಸೀರೆ ಮತ್ತು ಬ್ಲೌಸು ಸೀರೆಗೆ ಫಾಲ್ ಮತ್ತು ಸೈಡ್ ಗೊಂಡೆ ಇಡೋಕ್ಕೆ ಮತ್ತೂ ಸ್ಟಾಫಿಗೆ ಚೂಡಿದಾರ್ ಅದನ್ನೊಂದು ಹಬ್ಬದ ದಿವಾಳಿ ಹಬ್ಬದ ಮೊದಲು ಸಿಗಬೇಕಿತ್ತಲ್ಲಾ ಇವರೇ ಹಾಂ ಸಿಗ್ಬೋದಾ ಹಾಂ ಹಾಂ ಹಾಂ ಸರ್ ಹಾಂ ಹೌದು ಸರ್ ಹೌದು ಹೌದು ಹಾಂ ಒಂದು ಅದೆ ಹಬ್ಬಕ್ಕಂದರೆ ಹೌದಲ್ಲ ಹೌದು ಸರ್ ಅದು ಯುನಿಫಾರ್ಮ್ ಬಟ್ಟೆನೆ ನಾವು ಇದು ಮಾಡ್ತಿ ಎಲ್ಲ ನಿಮಗೆ ಹೌದು ಹೌದು ಒಂದೆ ಥರದ್ದು ಇದು ಚೂಡಿದಾರ್ ಇದು ಬಟ್ಟೆ ಮತ್ತು ಸಾರಿಯು ಇದು ಅದು ಅಂದರೆ ಹಬ್ಬಕ್ಕೆ ಒಂದು ಹಾಕುವ ಅಂತ ಎಲ್ಲರು ಒಂದು ಒಟ್ಟು ಸೇರಿ ಹಾಕುವ ಅಂತ ಒಂದು ಇದು ಮಾಡಿದ್ದೀವಿ ಪ್ರೋಗ್ರಾಮ್ ಮಾಡಿದ್ದೀವಿ ಅದಕ್ಕೆ ಅದನ್ನೊಂದು ಹಾಂ ಅದುವೆ ಸರ್ ಮಿಸ್ ಮಾಡಬೇಡಿ ಹಬ್ಬ ದಿವಾಳಿ ಹಬ್ಬ ಹಾಂ ಹಾಂ ಹಾಂ ಹಾಂ ಅದೆ ಆಯ್ತು ಖಂಡಿತ ಸರ್ ಯಾಕೆ ಆ ಕರೆಕ್ಟ್ ನೀವು ತುಂಬ ಬಿಸಿ ಇದ್ದೀರಲ್ಲ ನೀವು ಇಷ್ಟು ಫೇಮಸ್ ಇರುವಾಗ ಹಾಂ ಹಾಗಾಗಿ ತುಂಬ ಬಿಸಿ ಇದ್ದೀರಂತ ಗೊತ್ತಲ್ಲ ನಮಗೆ ಹಾಗಾಗಿ ಮೊದಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡೋದು ನಿಮ್ಮಲ್ಲಿ ಹಾಂ ಹಬ್ಬದ ಒಂದು ಹಾಂ ಹಾಂ ಹಾಂ ಆಯಿತು

ಆಯ್ತು ಆಯ್ತು ಆಯ್ತು ಸರ್ ಇಮಿಡಿಯೆಟ್ ನಾನು ಬಟ್ಟೆ ತಂದು ಕೊಡ್ತೀನಿ ಮೆಜರ್ ಇದು ಎಲ್ಲರದ್ದು ಮೆಜರಿದು ಸಹ ಬಟ್ಟೆ ಅಳ್ತೆದು ಬಟ್ಟೆ ಸಹ ನಿಮಗೆ ಕಳ್ಸಿ ಕೊಡ್ತೀನಿ ಹಾಂ ಆಯಿತು ಹಾಂ ಅದು ಹಾಂ ಚೂಡಿದಾರಿದು ಆಯ್ತು ಆಯ್ತು ಸರ್ ಹಾಂ ಹಾಂ ಆಯ್ತು ಹಾಂ ಆಯ್ತು ಹಾಂ ಆಯಿತು ಸರ್ ಹಾಂ ಓಕೆ ಸರ್ ಓಕೆ ತ್ಯಾ ಹಾಂ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು